ಹಾಂ ರೀ ನಾವು ಒಂದು ಸ್ವೀಟ್ ಆರ್ಡರ್ ಮಾಡ್ಯತ್ತತ್ರಿ ಇದು ಭಾಗ್ಯವಂತಿ ಸ್ವೀಟ್ ರೆಸ್ಟೋರೆಂಟ್ ಅದ ನಾ ರೀ ಹಾಂ ನಮ್ಮ ಮನೆಯಾಗೊಂದು ಮದುವೆ ಐತ್ರಿ ಸೊ ಅದಕ್ಕಾಗಿ ನಮ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಾಗಿತ್ತು ಬೇರೆ ಬೇರೆ ಹೋಟೆಲ್ನಲ್ಲಿ ಬೇರೆ ಬೇರೆ ಹೋಟೆಲ್ನಾಗೇಲ್ಲ ಟ್ರ ನೋಡಿದ್ದೀವಿ ಬಟ್ ಅದು ಏನು ಒಂದು ಕಾಸ್ಟಿಂಗ್ ಆಗಲಿ ಅಥ್ವ ಟೇಸ್ಟಿಂಗ್ ಆಗಲಿ ನಮಗೆ ಸರಿ ಹೊಂದಲಿಲ್ಲ ಅದ್ಕೋ ನಾವು ಬೇರೆ ಬೇರೆ ಕಡೆ ಕೇಳಿದ್ದೇವಿ ಬೇರೆ ಬೇರೆ ಬೇರೆ ಬಡೆ ಕಡೆ ಕೇಳಿದ್ದೆವೆ ನಿಮ್ಮ ಹೋಟೆಲ್ ಚಲೋ ಅದ ಅಂತ ಹೇಳಿರೆ ಸೊ ಅದಕ್ಕೆ ನಾವು ನಿಮ್ಮ ಹೋಟೆಲ್ಗ ಕಾಲ್ ಮಾಡತ್ತಿವಿ ನಿಂಬಲ್ಲಿ ಬೇರೆ ಯಾವ ಯಾವ ವೆರೈಟೀಸ್ ಸ್ವೀಟ್ ಸಿಕ್ತಾವ್ರಿ ನಮ್ಗೆ ಮೈಸೂರ್ಪಾಕ್ ಮತ್ತು ಜಾಮೂನ್ ಎರಡು ವೆರೈಟೀಸ್ವ ಸ್ಪೆಟ್ ಸ್ವೀಟ್ ಬೇಕು ರೀ ನಮ್ಮನ್ಯಾಗ ಮದುವೆ ಅದರಿ ಸೊ ಸ್ವಲ್ಪ ಒಂದು ಜಾಸ್ತಿ ಕ್ವಾಂಟಿಟಿನಾಗ ಬೇಕು ರೀ ಆಂಡ್ ಅದು ಇನ್ನೊಂದು ಟು ಡೇಸ್ನಾಗ ನಮ್ಗೆ ಸಪ್ಲೈ ಆಗಬೇಕ್ರಿ ಸೊ ಅದಕ್ಕಾಗಿ ನಿಂಬಲ್ಲಿ ಕ್ವಿಕ್ ಸರ್ವಿಸ್ ಅದ ಮತ್ತು ಟೆಸ್ಟನು ಛಲೋ ಮಾಡ್ತೀರಿ ಅಂತ ನಾವು ನಿಮ್ಮ ಹೋಟೆಲ್ಗೆ ಕಾಲ್ ಮಾಡೀವ್ರಿ ಹ್ಯಂಡ್ ಕಾಸ್ಟ್ನು ಸ್ವಲ್ಪ ಛಲೋ ಅದ ಮತ್ತು ಕಡ್ಮೆನಾಗ ಸಿಗ್ತಾವ ಜಾಸ್ತಿ ತಗೊಂಡರೆ ಕಡ್ಮಿನಾಗ ಸಿಗ್ತದವಂತ ನಿಂಬಲ್ಲಿ ನಾವು ನಿಂಬಲ್ಲಿ ಆರ್ಡರ್ ಮಾಡೀವಿ ನಿಮ್ಮಲ್ಲಿ ಆರ್ಡರ್ ಮಾಡಾತ್ತೀವ್ರಿ ಸೊ ಅದಕ್ಕಾಗಿ ನಮ್ಗೆ ಗುಲಾಬ್ ಜಾಮುನ್ ಮತ್ತು ಮೈಸೂರ್ಪಾಕ್ ಎರಡು ವೆರೈಟೀಸು ಸ್ವೀಟ್ ಬೇಕು ರೀ ಜಾಸ್ತಿ ಸ್ವೀಟಾಗಿ ಇರಬಾಡ್ಲಿ ಒಕೆ ಸ್ವಲ್ಪ ನಾರ್ಮಲ್ ಸ್ವೀಟ್ ಜಾಸ್ತಿ ಶುಗರ್ ಅಥ್ವ ಜಾಸ್ತಿ ಶುಗರ್ ಹಾಕಬಾಡ್ದು ನಾರ್ಮಲ್ ಟೈಪ್ ನಾರ್ಮಲ್ ಸ್ವೀಟ್ ಹಾಕಿರ್ಬೇಕು ಮತ್ತು ಬೇರೆ ಎಲ್ಲ ಕಡೆ ನಾವು ಎಲ್ಲ ಹೋಟೆಲ್ನಾಗ ಗುಲ್ಬರ್ಗನಾಗಿರೋ ಎಲ್ಲ ಹೋಟೆಲ್ನು ಕಾಂಟಾಕ್ಟ್ ಮಾಡಿದ್ದೆವು ಬಟ್ ನಮ್ಗೆ ಎಲ್ಲೂ ಅಷ್ಟು ಛಲೋ ಇರೋ ಸ್ವೀಟ್ ನಮ್ಗೆ ಸಿಗಲಿಲ್ಲ ಸೊ ಅದಕ್ಕಾಗಿ ನಾವು ನಿಂಬಲ್ಲಿ ಕೇಳಮ್ಮಿ ಆರ್ಡರ್ ಮಾಡಮ್ಮಿ ಅಂತ ನಿಮಗೆ ಕಾಲ್ ಮಾಡಿದರು ಮತ್ತು ನಿಂಬಲ್ಲಿ ಆಫರ್ನ್ಯಾಗ ಸಿಗ್ತಾವ ಮತ್ತು ಜಾಸ್ತಿ ಕ್ವಾಂಟಿಟಿ ಆರ್ಡರ್ ಮಾಡರ ಛಲೋ ಆಫರ್ನಾಗ ಸಿಗ್ತಾವ ಮತ್ತು ಟೇಸ್ಟನು ಚಲೋ ಇರ್ತಾವ ಮತ್ತು ಬೇರೆ ಬೇರೆ ವೆರೈಟೀಸ್ ಆಫ್ ಒಂದೇ ಸ್ವೀಟ್ ಬೇರೆ ಬೇರೆ ವೆರೈಟೀಸ್ನಾಗ ಮಾಡ್ತೀರಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಆ ಥರದ್ ಅಂದರೆ ಕರ್ನಾಟಕ ಸ್ಪೆಷಲ್ ಮೈಸೂರ್ ಪಾಕ್ ಅಥ್ವ ಗುಜರಾತಿಂದು ಬೇರೆ ಜಾಮುನ್ ಟೈಪ್ ಆಫ್ ಜಾಮೂನ್ ಬೇರೆ ಟೈಪ್ ಜಾಮೂನ್ ಮಾಡ್ತೀರಿ ಅಂತ ಹಿಂಗೆಲ್ಲ ಕೇಳ್ತ ಅದಕ್ಕೆ ನಾನು ನಿಮ್ಮ ಹೋಟೆಲ್ ಕಾಂಟಾಕ್ಟ್ ಮಾಡಿದ್ವಿರಿ ಸೊ ಅದಕ್ಕೆ ಆಂಡ್ ಬೇರೆ ಬೇರೆ ಮದುವೆ ಮದ್ವೆಗಳೆಲ್ಲ ಹೋಗಿದ್ದಾಗ ನಿಮ್ಮ ಸ್ವೀಟ್ ತಿಂದಿರೊ ಭಾಳ್ ಛಲೋ ಅನಿಸೈತ್ರಿ ಆ ಟೇಸ್ಟ್ ಛಲೋ ಅನಿಸಿತ್ತು ಮತ್ತು ಆ ಜಾಮೂನ್ ಜಾಮೂನ್ ಫ್ಲೇವರ್ ನಮ್ಗೆ ಜಾಮೂನ್ ಮತ್ತು ಮೈಸೂರ್ ಪಾಕ್ ಎರಡು ನಿಮ್ದು ಹೋಟಲ್ ಭಾಳ ಇಷ್ಟ ಆಗ್ಯವ್ ಸೊ ಅದಕ್ಕೆ ನೀವು ಇ ಸರಿ ನಮ್ಮ ಮದ್ವೆಗ ನಿಮ್ಮ ಹೋಟಲಿಂದ ಆರ್ಡರ್ ಮಾಡಬೇಕಂತ ನಾವು ನಿಮ್ಗೆ ಕಾಂಟಾಕ್ಟ್ ಮಾಡಿದೇವ್ರಿ ಸೊ ಅದಕ್ಕೆ ನಮ್ಗೆ ಅರೌಂಡ್ ಒಂದು ನಮ್ಮ ಮದ್ವೆ ಸ್ವಲ್ಪ ಛಲೋ ಪ್ರಮಾಣದಾಗ ಆಗುತ್ತೆ ಸೊ ಅರೌಂಡ್ ಒನ್ ಥೌಸಂಡ್ ಟು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಹಂಗೇಲ್ಲ ರಿಲೇಟಿವ್ಸ್ ಬರ್ತಾಯಿದಾರೆ ಸೊ ಅಸ್ಟಿರ್ಕು ಅಷ್ಟೂ ಮೆಂಬರ್ಸಿಗೆ ಕರೆಕ್ಟ್ ಆಗೊಂಗ ಆ ಟೆಸ್ಟ್ ಯಾರು ಎಲ್ಲರು ಛಲೋ ಎಷ್ಟ್ ಛಲೋ ಆಗ್ಯದಲ್ಲ ಎಲ್ಲಿಂದ ತರಿಸಿರಿ ಎಷ್ಟ್ ಛಲೋ ಆಗದ್ಯಲ್ಲ ಸ್ವೀಟ ಹಂಗಂತನ್ಬೇಕು ಸೊ ಆ ಟೈಪ್ ವೆರೈಟ್ ಆ ಟೈಪ್ ಟೇಸ್ಟಿಂದ ಸ್ವೀಟ್ ನೀವು ಮಾಡ್ಕೊಡಬೇಕಂತ ನಾವು ನಿಮ್ಗೆ ಕಾಲ್ ಮಾಡಿದ್ದೆವ್ರಿ ಇವನ್ ಬೇರೆ ಬೇರೆ ಹೋಟೆಲ್ಸ್ ಸ್ವೀಟಿನ ಹೌಸ್ ಹೋಟೆಲ್ಸ್ನು ಅವಾರೀ ನಂಬಲ್ಲಿ ನಾನು ಇನ್ನು ಗುಲ್ಬರ್ಗನಾಗ ಬಟ್ ಎಲ್ಲ ಕಡೆ ವಿಚಾರಿಸಿದಾಗ ನಮ್ಗೆ ಛಲೋ ಅನಿಸಿದ್ದು ಅಥ್ವ ಎಲ್ಲರು ಸಜ್ಜೆಸ್ಟ್ ಮಾಡಿದ್ದಂದರೆ ನಿಮ್ಮ ಹೋಟೆಲ್ ಅದಕ್ಕೆ ನಾವು ನಿಮ್ಮ ಹೋಟೆಲಿಗೆ ಕಾಂಟಾಕ್ಟ್ ಮಾಡಿ ಸ್ಪೆಷಲಿ ನೀವು ಜಾಮೂನ್ ಮತ್ತು ಮೈಸೂರ್ ಪಾಕ್ ಎರಡು ಭಾಳ ಟೇಸ್ಟಿ ಮಾಡ್ತಿರಂತ ನಾವು ಕೇಳಿದೇವ್ರಿ ಅದಕ್ಕೆ ನಾವು ನಿಮ್ಮ ಅಂಗಡಿ ಜಾಮೂನ್ ಮತ್ತು ರಿಲೇಟಿವ್ಸ್ ಎಲ್ಲ ಇಷ್ಟ ಆಗ್ತವೆ ಅಂತ ತಿಳ್ಕೊಂಡು ಸೊ ನಿಮಗೆ ಕಾಂಟಾಕ್ಟ್ ಮಾಡಿ ನಿಮ್ಮ ಹೋಟೆಲ್ನಿಂದ ನಾವು ಆರ್ಡರ್ ಮಾಡಿದ್ವಿರ ಮತ್ತು ಅದನೂ ನಮಗೆ ಜಾಸ್ತಿ ಪ್ರಮಾಣಾಗೆ ಬೇಕು ಯಾವುದೇ ಒಂದು ಸ್ವೀಟ್ ಎಲ್ಲು ಹಿಂಗೆ ಕೆಡಬಾಡ್ದು ಅದ್ರ ಟೇಸ್ಟ ಹೋಗಬಾರ್ದು ಎಲ್ಲ ಟೇಸ್ಟ್ ಎಲ್ಲರಿಗು ಛಲೋ ಅನ್ಸಂಗೆ ಇರಬೇಕು ಎಲ್ಲರು ಇಷ್ಟಪಟ್ಟು ಸ್ವೀಟ್ ತಿನ್ಬೇಕು ಈಗಿನ ಜಾಸ್ತಿ ಯಾರು ಸ್ವೀಟ್ ತಿನ್ನೊಲ್ಲ ಅವ್ರು ಆ ಸ್ವೀಟ್ ನೋಡಿ ಅದರ ಟೆಕ್ಸ್ಚರ್ ನೋಡಿ ಅದರ ಅದು ಸ್ಮೆಲ್ ಎಲ್ಲ ನೋಡಿ ಹಂಗೆ ಸ್ವೀಟ್ ತಿನ್ಬೇಕು ಆ ಟೈಪ್ ಸ್ವೀಟ್ ಬೇಕು ರೀ ನಮ್ಗೆ ಆಂಡ್ ಜಾಸ್ತೀ ಜಾಸ್ತಿ ಜನ ಹೊಂಟಾರೆ ಸೊ ಅದಕ್ಕೆ ಎಲ್ಲರು ಛಲೋ ಸ್ವೀಟ್ ತಿಂದು ಛಲೋ ಆಗ್ಯದೆಲ್ಲ ಅಡುಗೆ ಹಂಗೆ ಅನ್ಬೇಕು ನಾವು ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿ ನೋಡಿದ್ದೆವು ನಮ್ಗೆ ಎಲ್ಲೂ ಅಷ್ಟ್ ಇಷ್ಟ ಆಗಿಲ್ಲ ಸ್ವೀಟು ಬಟ್ ನಿಮ್ಮ ನೋಡಾಗ ನಮ್ಗೆ ಇಷ್ಟ ಆಗಿತ್ತು ಸ್ವೀಟ್ ಅದಕ್ಕೆ ನಿಂಬಲ್ಲೇ ಆರ್ಡರ್ ಮಾಡಬೇಕು ಅನ್ಕೊಂಡ್ವಿ ಆಂಡ್ ಮೋರ್ ಓವರ್ ನಿಂಬಲ್ಲಿ ಆನ್ಲೈನ್ ಡೆಲಿವೆರಿನೂ ಅದ ಸ್ವಲ್ಪ ನಮ್ಮ ಮನೆಗೂ ನಿಮಗು ದೂರ ಆದ್ರುನೂ ನೀವು ಆನ್ಲೈನ್ ಡೆಲಿವರಿ ಮಾಡ್ತೀರ ಆನ್ಲೈನ್ ಅದ ಅಂತ ನಾವು ಆರ್ಡರ್ ಮಾಡತ್ತಿದೇವು ಆಂಡ್ ಆನ್ಲೈನ್ ಡೆಲಿವರಿ ಇರ್ಲಿಲ್ಲ ಅಂದರು ಡೈರೆಕ್ಟ್ ಮನೆಗೆ ತಲುಪಿಸಿರಿ ನಾವು ಅಡ್ರೆಸ್ ಕೊಟ್ಟಾರ ಅದನ್ನು ಕೇಳಿದೆವು ಸೊ ಹಂಗಾಗಿ ನಾವು ನಿಂಬಲ್ಲಿ ಆರ್ಡರ್ ಮಾಡ್ಲಾತ್ತಿದೀವ್ರಿ ಸೊ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ನೋಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀನೇ ಬೇಕಾಗ್ಯದ ಸೊ ಎಲ್ಲ ಸ್ವೀಟ್ ಛಲೋ ಟೇಸ್ಟಿಯಾಗಿ ಮಾಡ್ರಿ ಅಂತ ನಾವು ಕೇಳ್ತಿವಿ ಮತ್ತು ಇಫ್ ನೀವು ಏನಾರ ಹಿಂಗ್ ಛಲೋ ಸ್ವೀಟ್ ಮಾಡಿಕೊಟ್ರಿ ಅಥ್ವ ಟೇಸ್ಟ್ ಎಲ್ಲ ಛಲೋ ಇತ್ತು ಅಂದರೆ ನಾವು ನೆಕ್ಸ್ಟ್ ಟೈಮ್ ಅಥ್ವ ಮುಂದಿನವ್ರಿಗೆ ನಾವು ಈಗ ನೆಕ್ಸ್ಟ್ ಬೇರೆಯವ್ರಿಗೆ ಹೇಳ್ತಿವಿ ಇಲ್ಲಿ ಇದು ಹೊಟೇಲನಾಗ ಸ್ವೀಟ್ ಛಲೋ ಸಿಗ್ತದ ಛಲೋ ಆರ್ಡರ್ ಆರ್ಡರಿಂಗ್ ಎಲ್ಲ ಛಲೋ ತಗೋತಾರ ಎಲ್ಲ ಟೈಪ್ಸ್ ಸ್ವೀಟ್ಸಿನ ಆರ್ಡರ್ ತಗೋತಾರ ಹೇಳ್ತಿವಿ ಹಂಗೆ ಹೇಳಿದರೆ ಬೇರೆ ಯಾರು ನಿಂಬಲ್ಲಿ ಆರ್ಡರ್ ಮಾಡ್ತೀವಿ ಈಗ ಬೇರೆಯವ್ರು ಕೇಳಿ ನಾವು ಹೆಂಗೆ ಆರ್ಡರ್ ಮಾಡಿದೆ ನಮ್ಮನ್ನು ಕೇಳಿ ಹಂಗೆ ಬೇರೆಯವ್ರು ಆರ್ಡರ್ ಮಾಡ್ತಾರೆ ಸೋ ಎಲ್ಲರು ಹೇಳ್ತಾರೆ ನಿಮ್ಮ ಸ್ವೀಟ್ಸ್ ಭಾಳ್ ಛಲೋ ಇರ್ತವ ಅಂತ ಅದಕ್ಕೆ ಸೊ ಅದಕ್ಕೆ ನಾವು ನಿಮ್ಮ ಸ್ವೀಟ್ ಸಜೆ ಎಲ್ಲರಿಗು ಸಜೆಸ್ಟ್ ಮಾಡಿದ್ರೆ ನಿಮ್ಮ ಸ್ವೀಟ್ ಸೊ ಅದಕ್ಕೆ ನಾವು ನಿಮ್ಮ ಸ್ವೀಟ್ ಆರ್ಡರ್ ಮಾಡಮ್ಮ ಅಂತ ಮೈಸೂರ್ ಮಾಕ್ ಮತ್ತು ಜಾಮೂನ ಎರಡು ಸ್ವಲ್ಪ ಛಲೋ ಭಾಳ ಕ್ವಾಂಟಿಟಿನಾಗೆ ಬೇಕಾಗಿತ್ತು ಸೊ ಅದಕ್ಕೆ ಥ್ಯಾಂಕ್ ಯು